ಹಲೋ ದಿವ್ಯಶ್ರೀ ಅಂತ ಮಾತಾಡ್ತಿರೋದು ನಾನೀಗ ತಾನೆ ಊಟನ ಆರ್ಡರ್ ಮಾಡಿದ್ದೆ ಒಬ್ಳೆ ತರ್ಸ್ಕೊಂಡು ತಿನ್ನೋಣ ಅಂತ ಯೋಚನೆ ಮಾಡಿದ್ದೆ ಆದರೆ ಆಕಸ್ಮಿಕವಾಗಿ ಊರಿಂದ ಸಂಬಂಧಿಕರು ಸ್ನೇಹಿತರು ಎಲ್ಲ ಬಂದುಬಿಟ್ರು ಆದರಿಂದ ಎಲ್ಲ ಪದಾರ್ಥಗಳನ್ನು ನಾನು ರದ್ದು ಮಾಡಬೇಕಾಗಿ ಅಂದ್ಕೊಂಡೆ ಎಲ್ಲ ಅದೆ ರೆಸ್ಟೋರೆಂಟಿಗೆ ಬಂದು ಊಟ ಮಾಡ್ತೇವೆ ಆದ್ದರಿಂದ ನಾನು ಮಾಡಿರೋ ಎಲ್ಲ ಪದಾರ್ಥಗಳನ್ನು ರದ್ದು ಮಾಡ್ಕೊಳ್ಳಿ ನಾನು ಮಾಡಿರೋ ಎಲ್ಲ ಪದಾರ್ಥಗಳಾದ ಪಲಾವ್ ಅನ್ನ ಸಾಂಬಾರು ಪಾಯಸ ಚೈನೀಸ್ ಫುಡ್ಡಾದ ಗೋಬಿ ಮಂಚೂರಿ ಮ್ಯಾಗಿ ಇವ್ನೆಲ್ಲ ರದ್ದು ಮಾಡಿಬಿಡಿ ನಾವೆಲ್ಲ ಬಂದು ನಿಮ್ಮ ರೆಸ್ಟೋರೆಂಟಲ್ಲೆ ಊಟ ಮಾಡ್ತೀವಿ ನಾವು ಬರೋದೇನು ಕಷ್ಟ ಅಂತ ಏನಿಲ್ಲ ನಾವು ಬರ್ತೇವೆ ಬಂದು ಅದೇ ರೆಸ್ಟೋರೆಂಟಲ್ಲೆ ಊಟ ಮಾಡ್ಕೋತೇವೆ ನಾನು ನಿಮ್ಮ ಪದಾರ್ಥಗಳನ್ನು ಆರ್ಡರನ್ನ ಕ್ಯಾನ್ಸಲ್ ಮಾಡಿರೋದಕ್ಕೆ ಕ್ಷಮೇನ ಕೋರ್ಕೊಳ್ತೇನೆ ಯಾಕೆಂದ್ರೆ ನಾನು ರದ್ದು ಮಾಡಿರೋದರಿಂದ ನಿಮಗೆಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನನಗ್ ಗೊತ್ತು ಆದರೆ ಏನು ಮಾಡ್ಲಿಕ್ಕೆ ಆಗೊಲ್ಲ ಕೆಲವು ಕಾರಣಾಂತರಗಳಿಂದ ನಾನು ರದ್ದು ಮಾಡಿಕೊಳ್ಬೇಕಾಗುತ್ತೆ ಆದ್ದರಿಂದ ನಾನು ಮಾಡಿರೋ ಎಲ್ಲ ಪದಾರ್ಥಗಳನ್ನು ಆಡ್ರ್ಗಳನ್ನು ನೀವು ಕ್ಯಾನ್ಸಲ್ ಮಾಡಬೇಕಾಗಿ ಕೋರ್ಕೊಳ್ತೇನೆ ಸರಿ ಆಯಿತು ಧನ್ಯವಾದಗಳು